ಹಲೋ ಇದು ಇದು ರೆಸ್ಟು ಹೌದು ಹೌದು ನಿಮ್ಗೆ ನಿಮ್ಗೆ ಎಂತ ಬೇಕು ಐಟಮ್ಸು ಇಡ್ಲಿ ಸಾಂಬಾರು ಉಂಟು ದೋಸೆ ಉಂಟು ದೋಸೆ ಚಟ್ನಿ ಉಂಟು ಪೂರಿ ಬಾಜಿ ಉಂಟು ಉಪ್ಪಿಟ್ಟು ಉಂಟು ಶಿರಾ ಉಂಟು ಮತ್ತು ಬನ್ಸ್ ಉಂಟು ನಿಮ್ಮ ಹಾಂ ನಿಮ್ಗೆ ಯಾವ್ದು ಬೇಕು ಹಾಂ ಹಾಂ ಹಾಂ ಹಾಂ ಅದೇನು ಇದು ನೀವು ಇದು ಪಾರ್ಸೆಲ್ ಕಳಿಸ್ಬೇಕಾ ನಿಮ್ಗೆ

ಹಾಂ ಆಂ ಎಷ್ಟು ಎಲ್ ಬೇಕು ನಿಮಗೆ ಹೌದು ಹೌದು ಬನ್ಸ್ ಉಂಟು

ಎರಡು

ಅದು ಅದೇ ಬೇರೆ ಬೇರೆಯೇ ಪ್ಯಾಕ್ ಮಾಡ್ತೇವೆ ಬೇರೆ ಬೇರೆಯೇ ಪ್ಯಾಕ್ ಮಾಡಿ ಆಯಿತು ಹೌದು ಹೌದು ಟೀ ಉಂಟು ಹೌದು ಹಾಂ ಹಾಂ ಅದೇ ಶುಗರ್ಲೆಸ್ಸಾ ಶುಗರ್ ಬೇಕಾ

ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯಿತು ಎಲ್ಲ ಆಯ್ತಾ ಬಿಲ್ಲೂ ಬಿ ಆಯಿತು ಬಿಲ್ ಅವ್ರ ಹತ್ರವೇ ಕಳಿಸ್ತೇನೆ ಆಯಿತಾ ಅದೇ ಇದರಲ್ಲಿ ನಿಮ್ಮ ಆ್ಯಡ್ರೆಸ್ಸು ಹೇಳಿ ನಾವು ಕಳಿಸ್ತೇವೆ ಕಳಿಸ್ತೇವೆ ಆಯಿತಾ ಅದು ಅದೇ ನಾನು ಹಾಂ ಹಾಂ

ಆಯ್ತು ಆಯ್ತು ಆಯ್ತು ಆಯಿತು ಆಯಿತು ಆಯಿತು ಸರಿ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು